ನಾನು ಶಾಲೆಯಲ್ಲಿ ಓದುವಾಗ ನನಗೆ ಇಷ್ಟವಾದ ವಿಷಯವೆಂದರೆ ಗಣಿತ ಏಕೆಂದರೆ ಲೆಕ್ಕಾಚಾರಗಳನ್ನು ಮಾಡೋದು ಎಂದರೆ ನನಗೆ ತುಂಬಾ ಇಷ್ಟವಾಗ್ತಾ ಇತ್ತು ಬೇರೆ ವಿಷಯಗಳಲ್ಲಿ ನಾನು ಅಷ್ಟು ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ ಯಾಕೆಂದರೆ ಅದು ಬರಿ ಓದುವುದು ಅದರಲ್ಲಿ ಏನು ಲೆಕ್ಕಾಚಾರವನ್ನು ಮಾಡುವುದು ಇರ್ತಾ ಇರಲಿಲ್ಲ ಸೊ ಅದಕ್ಕೆ ನನಗೆ ಗಣಿತ ಎಂದರೆ ತುಂಬಾ ಇಷ್ಟ ಅದರಲ್ಲಿ ಲೆಕ್ಕಾಚಾರಗಳನ್ನು ಮಾಡುವುದು ಹೇಗೆ ಸಮಯ ಕಳೆಯುತ್ತೋ ಗೊತ್ತಾಗ್ತಾನೇ ಇರಲಿಲ್ಲ ಅದರಿಂದ ನನಗೆ ಗಣಿತ ಎಂದರೆ ತುಂಬ ಇಷ್ಟ